ಹಲೋ ಡಾಕ್ಟರ್ ವರ್ಷಾ ಅವರಾ ಡಾಕ್ಟರ್ ನಾನು ತ್ರೀ ಡೇಸ್ ಮುಂಚೆ ನಿಮ್ಮ ವಿನಾಯಕ ಕ್ಲಿನಿಕಿಗೆ ಬಂದಿದ್ದೆ ಹಾಂ ಯಾಕೋ ಜ್ವರ ಕೆಮ್ಮು ನೆಗಡಿ ಮತ್ತು ಬಾಡಿ ಪೇಯ್ನ್ ಅಂತ ಬಂದಿದ್ದೆ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಕೊಟ್ಟಿದ್ದಿರಿ ಸೊ ಮತ್ತೆ ಬಿಟ್ಟು ಬಿಟ್ಟು ಜ್ವರ ಮತ್ತು ಕೆಮ್ಮು ನೆಗಡಿ ಎಲ್ಲ ಕಮ್ಮಿ ಆದಂಗೆ ಇತ್ತು ಒಂದು ಟು ಡೇಸ್ ಆ ಥರ ಕಡಿಮೆ ಅನಿಸ್ತು ಮತ್ತೆ ಈಗ ಜಾಸ್ತಿ ಆಗಿದೆ ಹಾಂ ಮ್ಯಾಮ್ ಹಾಂ ಮ್ಯಾಮ್ ತಗೊಂಡಿದ್ದೀನಿ ಸ್ವಲ್ಪ ಒಂದು ಒನ್ ಡೇ ಏನೋ ಬಿಟ್ಟಿದ್ದೆ ಹಾಂ ಮ್ಯಾಮ್ ಇಲ್ಲ ಮ್ಯಾಮ್ ಎಕ್ಸ್ಟ್ರಾ ಏನೂ ಟ್ಯಾಬ್ಲೆಟ್ಸ್ ಏನೂ ತಗೊಂಡಿಲ್ಲ ಹಾಂ ಮ್ಯಾಮ್ ನಿಮಗಿಂತ ಮುಂಚೆ ಎರಡು ದಿನ ಇದು ಮೆಡಿಕಲ್ ಶಾಪಲ್ಲಿ ಟು ಡೇಸ್ ತಗೊಂಡಿದ್ದೆ ಅಲ್ಲಿ ಕಡಿಮೆ ಆಗಿಲ್ಲ ಅಂತ ನಿಮ್ಮ ಕ್ಲಿನಿಕಿಗೆ ಬಂದಿದ್ದು ಹಾಂ ಮ್ಯಾಮ್ ಒಂದು ಎರಡು ದಿನ ನೆನೆದಿದ್ದೆ ಕೆಮ್ಮು ಜ್ವರ ಬಾಡಿ ಪೇಯ್ನು ಗಂಟಲು ನೋವು ನೆಗಡಿ ತಲೆನೋವು ಹಾಂ ಸ್ಕ್ಯಾನ್ ಗೀನ್ ಏನಾದರೂ ಮಾಡಿಸ್ಬೇಕಾ ಮ್ಯಾಮ್ ಸ್ಕ್ಯಾನಿಂಗು ಇಲ್ಲ ಬ್ಲಡ್ ಚೆಕಪ್ ಏನಾದರೂ ಮಾಡಿಸ್ಬೇಕಿತ್ತಾ ಹಾಂ ಮ್ಯಾಮ್ ಅದಕ್ಕೆ ಬ್ಲಡ್ ಚೆಕಪ್ ಏನಾದರೂ ಮಾಡಿಸ್ಬೇಕಾ ಹಾಂ ಒಂದು ವೀಕ್ ಆಯಿತು ಮ್ಯಾಮ್ ಅಂದರೆ ಹುಷಾರ್ ತಪ್ಪಿ ಕಡಿಮೆ ಆಗಲಿಲ್ಲ ಅಂತ ನಿಮ್ಮ ಹತ್ತಿರ ಬಂದಿದ್ದು ಹಾಂ ಮ್ಯಾಮ್ ಅದು ರಿಪೋರ್ಟ್ ಎಲ್ಲ ಹೇಗೆ ಬರುತ್ತೆ ಮ್ಯಾಮ್ ಇಲ್ಲ ಬೇರೆ ಏನಾದರೂ ಟ್ರೀಟ್ಮೆಂಟ್ ತಗೊಬೇಕಾ ಹಾಂ ಮ್ಯಾಮ್ ಇನ್ನೊಂದು ಸರ್ತಿ ಏನಾದರೂ ಟ್ಯಾಬ್ಲೆಟ್ ಎಲ್ಲ ಚೇಂಜ್ ಮಾಡಿ ಹಾಕ್ತಿರಾ ಮ್ಯಾಮ್ ಇದು ಕೊರೋನಾ ಅಫ್ಫೆಕ್ಟ್ ಏನಾದರೂ ಮ್ಯಾಮ್ ಎರಡೂ ಲಸಿಕೆ ತಗೊಂಡಿದ್ದೀನಿ ಮ್ಯಾಮ್ ಮೂರನೇದು ತಗೊಂಡಿದ್ದೆ ಬಟ್ ಅದು ಇದು ಬಂದಿಲ್ಲ ಇನ್ನೂ ಹಾಂ ಆಂ

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಇದು ಏನೂ ತೊಂದರೆ ಇಲ್ಲ ಅಲ್ಲವಾ ಹಾಂ ಮ್ಯಾಮ್ ಮ್ಯಾಮ್ ನೀವು ಯಾವಾಗ ಹೇಳ್ತಿರೋ ಆಗ ಬರ್ತೀನಿ ಮ್ಯಾಮ್ ಸಂಜೆ ಬಾ ಅಂದರೆ ಸಂಜೆ ಬರ್ತೀನಿ ಬೆಳಗ್ಗೆ ಬಂದರೆ ಬೆಳಗ್ಗೆ ಹಾಂ ಮ್ಯಾಮ್ ಟೋಕನ್ ಸಿಸ್ಟಮ್ ಏನಾದರೂ ಮತ್ತೆ ತಗೊಬೇಕಾ ಮ್ಯಾಮ್

ತ್ಯಾಂಕ್ ಯು ಮ್ಯಾಮ್